ನಾನು ಸಸ್ಯಗಳನ್ನು ಬೆಳೆಸಲು ಕೆಂಪು ಮಣ್ಣನ್ನು ಉಪಯೋಗಿಸುತ್ತೇನೆ ಕೆಂಪು ಮಿಶ್ ಅಲ್ಲದೆ ಕಪ್ಪು ಮಣ್ಣು ಕೂಡ ಸಸ್ಯ ಬೆಳೆಯಲು ತುಂಬ ಉತ್ತಮ ಆದರೆ ನಮ್ಮ ಆಚೆ ಕೆಂಪು ಮಣ್ಣಿರುವ ಕಾರಣ ಕೆಂಪು ಮಣ್ಣನ್ನು ಬಳಸುತ್ತೇನೆ ಮತ್ತು ಸಸ್ಯಗಳಿಗೆ ದನದ ಗೊಬ್ಬರವನ್ನು ಹಾಕುತ್ತೇನೆ ದನದ ಹಟ್ಟಿಯ ಗೊಬ್ಬರವನ್ನು ಹಾಕುತ್ತೇನೆ ಅಲ್ಲದೆ ಈ ಮರದಾ ಎಲೆಗಳು ಬಿದ್ದು ಅದು ಕೂಡ ಹಣ್ಣೆಲೆಗಳು ಬಿದ್ದಾಗ ಅದನ್ನು ಕೂಡ ತಂದು ಗಿಡಗಳಿಗೆ ಹಾಕಿದರೆ ಗೊಬ್ಬರ ಆಗ್ತದೆ ಅದು ಕೂಡ ಒಂದು ತುಂಬ ಒಳ್ಳೇದಾಗಿ ಬೆಳೆಯುತ್ತದೆ ಸಸ್ಯಗಳು ಅಲ್ಲದೆ ಈ ಬೀಡಿಯ ಎಲೆ ಬೀಡಿ ಕತ್ ಎಲೆ ಬೀಡಿಕಟ್ಟುವವರ ಕೈಯಿಂದ ತೆಗೆದುಕೊಂಡವಲ್ಗ ಅದು ಬಿಸಾಡುವ ಎಲೆಯನ್ನು ಅದನ್ನು ಕೂಡ ತಂದು ನಾವು ಸಸ್ಯಕ್ಕೆ ಹಾಕುವುದರಿಂದ ಅದು ಕೂಡ ತುಂಬ ಒಳ್ಳೆಯದಾಗಿ ಬೆಳೆಯುತ್ತದೆ ಯಾಕೆಂದರೆ ಸಸ್ಯ ಸಸ್ಯಗಳಿಗೆ ನೀರು ಹಾಗೂ ಗೊಬ್ಬರ ಹಾಕಿದ್ರೆ ಮಾತ್ರ ಮುಖ್ಯ ಅಲ್ಲಿ ಸಾವಯವ ಗೊಬ್ಬರದಿಂದ ತರಕಾರಿ ಬೆಳೆಸಿದರೆ ಒಳ್ಳೆಯದು ಆದರೆ ಈಗ ಈಗ ಎಲ್ಲ ಈ ರಾಸಾಯನಿಕಗಳು ಹಾಕಿದ ಹಾಕಿದ್ರೆ ಮಾತ್ರ ಗಿಡಗಳು ಒಳ್ಳೆಯದಾಗಿ ಬೆಳೆಯುತ್ತದೆ ಆದರೆ ನಾವು ರಾಸಾಯನಿಕ ಗೊಬ್ಬರವನ್ನು ಹಾಕುವುದಿಲ್ಲ ಬಸಳೆಗೆ ಕೂಡ ಕೃಷಿ ಮಾಡಿದರೆ ನಾವು ಅದಕ್ಕೆ ದನದ ಹಟ್ಟಿಯ ಗೊಬ್ಬರವನ್ನೇ ಹಾಕುತ್ತೇವೆ ಅದರ ಜೊತೆಗೆ ನೆಲಗಡಲೆ ಹಿಂಡಿ ಕೂಡ ಹಾಕುತ್ತೇವೆ ಯಾಕೆಂದರೆ ನಾವು ರಾಸಾಯನಿಕ ಬಳಸಿ ಮಾಡಿದರೆ ನಮಗೆ ಆರೋಗ್ಯಕ್ಕೆ ಕೂಡ ಒಳ್ಳೆಯದಲ್ಲ ಆ ದೃಷ್ಟಿಯಿಂದ ನಾವು ಸಹ ಇದೇ ನಾವು ಗೊಬ್ಬರವನ್ನು ದನದ ಅಟ್ಟಿಯ ಗೊಬ್ಬರವನ್ನೇ ಹಾಕುತ್ತೇವೆ ಇದರಿಂದ ಕೂಡ ಒಳ್ಳೇದಾಗಿ ಸಸ್ಯಗಳು ಬೆಳೆಯುತ್ತವೆ ತುಂಬ ನಾವು ಗಿಡ ಗಿಡಗಳಿಗೆ ಈ ಸಾವಯವ ಗೊಬ್ಬರ ಹಾಕುವುದರಿಂದ ಆರೋಗ್ಯಕ್ಕೆ ಕೂಡ ಒಳ್ಳೆಯದು ಈಗ ಈಗ ಈ ರಾಸಾಯನಿಕ ಗೊಬ್ಬರಗಳನ್ನು ಬಳಸಿ ಆ ತರಕಾರಿಗಳನ್ನು ತಿಂದು ನಮಗೆ ನಾನಾ ವಿಧ ವಿಧವಾದ ರೋಗಗಳು ಬರುತ್ತದೆ ಆ ದೃಷ್ಟಿಯಿಂದ ನಾವು ಹೆಚ್ಚಾಗಿ ಸಾವಯವ ಗೊಬ್ಬರದ ಕಡೆಗೆ ಜಾಸ್ತಿ ಗಮನ ಕೊಡಬೇಕು ಯಾಕೆಂದರೆ ಸಾವಯವ ಗೊಬ್ಬರ ಬಳಸಿ ಮಾಡಿದರೆ ಯಾವ ಸೈಡ್ ನಮಗೆ ತೊಂದರೆ ಇರುವುದಿಲ್ಲ ಯಾಕೆಂದರೆ ರುಚಿ ಕೂಡ ತುಂಬ ಒಳ್ಳೇದಿರುತ್ತದೆ ಸಾವಯವ ಗೊಬ್ಬರ ಹಾಕಿ ನಾವು ಸಸ್ಯಗಳನ್ನು ಬೆಳೆಸುವುದರಿಂದ ತರಕಾರಿ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೌದು ಆದರೆ ಅದರ ಟೇಶ್ಟ್ ಮತ್ತು ಪರಿಮಳ ತು ಕೂಡ ತುಂಬ ಒಳ್ಳೇದಿರುತ್ತದೆ ಸಾವಯವ ಗೊಬ್ಬರ ಹಾಕಿ ನಾವು ತರಕಾರಿಗಳನ್ನು ಸಸ್ಯಗಳನ್ನು ಬೆಳೆಸುವುದರಿಂದ ನಮಗೆ ಒಳ್ಳೇದಾಗಿರುತ್ತದೆ ಅಲ್ಲದೆ ನಾವು ಎರೆಹುಳ ಗೊಬ್ಬರವನ್ನು ಸಹ ಉಪಯೋಗಿಸ್ತೇವೆ ಯಾಕೆಂದರೆ ನಮ್ಮಲ್ಲಿ ಈ ಕಪ್ಪು ಮಣ್ಣಿನಲ್ಲಿ ಜಾಸ್ತಿಯಾಗಿ ಎರೆಹುಳ ಬೆಳೆದಿರುತ್ತವೆ ಎರೆಹುಳಗಳ ಗೊಬ್ಬರ ಕೂಡ ನಮ್ಮದ್ಯಾವ್ದಾದರೂ ಸಸ್ಯಕ್ಕೆ ಹಾಕಿದ್ರೆ ಅದು ಕೂಡ ಚೆನ್ನಾಗಿ ಬೆಳೆಯುತ್ತದೆ ಎರೆಹುಳ ಗೊಬ್ಬರ ಕೂಡ ತುಂಬ ಒಳ್ಳೆಯದು ನಾವು ಕೂಡ ಎರೆಹುಳ ಗೊಬ್ಬರ ಹಾಕಿ ಗಿಡಗಳನ್ನು ಬೆಳೆಸ್ತೇವೆ ಅದರಿಂದ ಆರೋಗ್ಯಕ್ಕೆ ಕೂಡ ತುಂಬ ಒಳ್ಳೆಯದು ಅಲ್ಲದೇ ಸಾವಯವ ಗೊಬ್ಬರ ಹಾಕಿ ನಾವು ಮಾಡುವುದರಿಂದ ತರಕಾರಿ ಕೂಡ ರುಚಿಯಾಗಿರುತ್ತದೆ ಆದುದರಿಂದ ನಾವು ನಮ್ಮ ಮನೆಯ ಹತ್ತಿರದ ದನ ಕರುಗಳು ಇರುವುದರಿಂದ ನಾವು ಅಲ್ಲಿಂದ ತಗೊಂಡುಬಂದು ದನದ ಗೊಬ್ಬರವನ್ನು ಹಟ್ಟಿಯ ಗೊಬ್ಬರವನ್ನೇ ಗಿಡಗಳಿಗೆ ಹಾಕುತ್ತೇವೆ ನೀವು ಯಾವುದೇ ಯಾವುದೇ ಗೊಬ್ಬರವನ್ನು ನಾವು ಬಳಸಲು ಬಳಸಿದರೆ ಆರೋಗ್ಯಕ್ಕೆ ಒಳ್ಳೆಯದಲ್ಲ ರಾಸಾಯನಿಕ ಗೊಬ್ಬರದಲ್ಲಿ ಈಗ ತರಕಾರಿ ಮಾಡಿ ನಮಗೆ ಮಾರ್ಕೇಟಲ್ಲಿ ಎಲ್ಲ ಸಿಗ್ತದೆ ಆದರೂ ನಮಗೆ ಅದು ತಂದೂನು ಆದರೆ ಅದು ಅಷ್ಟು ರುಚಿಯಾಗಿರುವುದಿಲ್ಲ ಇಲ್ಲಿ ನಾವು ಈ ಮನೆಯ ಹತ್ತಿರ ಬೆಳೆಸಿದ ತ ಸಾವಯವ ತ ಗೊಬ್ಬರ ಹಾಕಿ ಬೆಳೆಸಿದರೆ ತರಕಾರಿಗಳನ್ನು ಕೂಡ ಅಷ್ಟೇ ರುಚಿಯಾಗಿ ತುಂಬ ಟೇಶ್ಟಾಗಿ ಇರುತ್ತದೆ ಆದುದರಿಂದ ನಾನು ಸಾವಯವ ಗೊಬ್ಬರಕ್ಕೆ ಹೆಚ್ಚು ಮಹತ್ವವನ್ನು ಕೊಡುತ್ತೇನೆ ಸಾವಯವ ಗೊಬ್ಬರವನ್ನೇ ಬಳಸಿ ತರಕಾರಿ ಸಸ್ಯಗಳನ್ನು ಬೆಳೆಸುತ್ತ ಬೆಳೆಯುತ್ತೇನೆ ನಮ್ಮ ಮನೆಯಲ್ಲಿ ಸ್ವಲ್ಪ ತೋಟ ಇದೆ ತೆಂಗಿನ ತೋಟ ಅದಕ್ಕೆ ಕೂಡ ನಾವು ದನದ ಗೊಬ್ಬರವನ್ನೇ ಹಾಕಿ ಬೆಳೆಸುತ್ತೇವೆ ಇದರಿಂದ ನಮಗೆ ಅಲ್ಲದೆ ಈ ಮರದ ತಲೆಗರಿಗಳನ್ನು ಕೂಡ ಹಾಕಿ ಅದರಿಂದ ಗೊಬ್ಬರ ಮಾಡಿ ಅದನ್ನು ಕೂಡ ಗಿಡಗಳಿಗೆ ತೆಂಗಿನ ಗಿಡಗಳಿಗೆ ಕೂಡ ಹಾಕುತ್ತೇನೆ ಇದರಿಂದ ಒಳ್ಳೆಯ ಇದು ಬ ಫಲ ಬರ್ತದೆ ತೆಂಗಿನಕಾಯಿ ಕೂಡ ಅದರಿಂದ ನಮಗೆ ನಾನು ನಮ್ಮ ಮ ಕೆಂಪು ಮಣ್ಣಿಗೆ ದನದ ಗೊಬ್ಬರದಲ್ಲಿ ಒಟ್ಟಿಗೆ ನೀರನ್ನು ಹಾಕಿ ನಾವು ತರಕಾರಿ ಇತರ ಗಿಡಗಳನ್ನು ಬೆಳೆಸುತ್ತೇವೆ ಹೂವು ಗಿಡಗಳಿಗೂ ಕೂಡ ನಾವು ದನದ ಗೊಬ್ಬರವನ್ನೇ ಹಾಕುತ್ತೇವೆ ಬೇರೆ ಯಾವುದೇ ಗೊಬ್ಬರವನ್ನು ಉಪಯೋಗಿಸುವುದಿಲ್ಲ